ನಾವು ಮನೆಯಲ್ಲಿ ಬೆಳಿಗ್ಗೆ ತಿಂಡಿಗೆ ದೋಸೆ ಇಡ್ಲಿ ಮತ್ತು ಕಪ್ಪ ರೊಟ್ಟಿ ನೀರು ದೋಸೆ ಮತ್ತು ಪತ್ರೊಡೆ ಮತ್ತು ಮರ್ವಾಯಿ ಅಡ್ಡೆ ಮತ್ತು ಪುಂಡಿ ಮತ್ತು ಗೆಂಡದಡ್ಡೆಯೆಲ್ಲ ಮಾಡ್ತೇವೆ ಮತ್ತು ಹಬ್ಬ ಹರಿದಿನಗಳಲ್ಲಿ ಅಂದರೆ ದೀಪಾವಳಿಯಲ್ಲಿ ದೀಪಾವಳಿಯ ಸಮಯದಲ್ಲಿ ನಾವು ಇದು ಬೆಲ್ಲ ಮತ್ತು ತೆಂಗಿನಕಾಯಿಯೆಲ್ಲ ಹಾಕಿ ಗಟ್ಟಿ ಮಾಡ್ತೇವೆ ಮತ್ತು ಚೌತಿಯ ದಿವಸ ಚೌತಿಯ ಟೈಮಲ್ಲಿ ಕೂಡ ನಾವು ಇದು ಗಟ್ಟಿಯೆಲ್ಲ ಮಾಡ್ತೇವೆ ಮನೆಯ ಕುಟುಂಬದವರೆಲ್ಲ ಒಟ್ಟಾಗ್ತಾರೆ ಹಬ್ಬ ಹರಿದಿನಗಳಲ್ಲಿ ಆವಾಗ ನಾವು ಬಗೆ ಬಗೆಯ ತಿಂಡಿಯೆಲ್ಲ ಮಾಡ್ತೇವೆ ಮತ್ತು ಇದು ಉಂಡೆ ಚಕ್ಕುಲಿ ಇದು ಎಲ್ಲ ಚೌತಿಗೆ ಮಾಡ್ತೇವೆ ಮತ್ತು ಇದು ಗೆಂಡದಡ್ಡೆ ಮಾಡ್ತದದೆ ತುಂಬ ಟೇಸ್ಟ್ ಆಗ್ತದೆ ಇದು ಒಲೆಯಲ್ಲಿ ಮಾಡ್ತಾರೆ ಅದಕ್ಕೆ ಹಾಕ್ ತೆಂಗಿನಕಾಯಿ ಮತ್ತು ಬೆಲ್ಲಯೆಲ್ಲ ಹಾಕಿ ಕಡೆದು ಅದನ್ನು ಒಂದು ಬಾಣಲೆಯಲ್ಲಿ ಹಾಕಿ ಅದಕ್ಕೆ ಮುಚ್ಚಳ ಮುಚ್ಚಿ ಅದರ ಮೇಲೆಲ್ಲ ಕೆಂಡದ ತುಂಡೆಲ್ಲ ಹಾಕಿ ಬೇಯಿಸ್ಲಿಕ್ಕೆ ಇಡ್ತಾರೆ ಅದು ತುಂಬ ರುಚಿ ಆಗ್ತದೆ ಮತ್ತು ನಾವು ಮನೆಯಲ್ಲಿ ರವಾದ್ದು ದೋಸೆ ಕೂಡ ಮಾಡ್ತೇವೆ ಮತ್ತು ಗೋಧಿ ದೋಸೆ ಕೂಡ ಮಾಡ್ತೇವೆ ಗೋಧಿಗೆ ಗೋಧಿ ದೋಸೆ ಮಾಡುವುದಾದ್ರೆ ಅದಕ್ಕೆ ಸ್ವಲ್ಪ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತೇವೆ ಹಾಗೇ ರಾಗಿ ದೋಸೆ ಕೂಡ ಮಾಡುವುದಾದ್ರೆ ಹಾಗೇ ಮಾಡ್ತೇವೆ ಮತ್ತು ಇದು ಮರ್ವಾಯಿ ಅಡ್ಡೆ ಮಾಡುದಾದ್ರೆ ಫಸ್ಟಿಗೆ ನಾವು ಅದು ಪುಂಡಿಯೆಲ್ಲ ಮಾಡಿ ಅನಂತರ ಆ ಮರ್ವಾಯಿ ಇದು ಪದಾರ್ಥಯೆಲ್ಲ ಮಾಡಿ ಅದಕ್ಕೆ ಪುಂಡಿಯನ್ನು ಕಟ್ ಮಾಡಿಯೆಲ್ಲ ಹಾಕಿ ಮಾಡ್ತೇವೆ ಮತ್ತೆ ಮರ್ವಾಯಿಗೆ ಇದು ಕಪ್ಪೆ ಚಿಪ್ಪು ಅಂತ ಕೂಡ ಹೇಳ್ತಾರೆ ಇದು ಸಮುದ್ರದಲೆಲ್ಲ ಸಿಗ್ತದೆ ನದಿಗಳಲೆಲ್ಲ ಅಲ್ಲಿಂದ ತಂದು ನಾವು ಮಾಡ್ತೇವೆ ಹಾಗೇ ಇದು ಬೆಳಗಿನ ತಿಂಡಿಯಲ್ಲಿ ಇದು ಕಪ್ಪ ರೊಟ್ಟಿ ಕೂಡ ನಾವು ಮಾಡ್ತೇವೆ ಮತ್ತು ನೀರು ದೋಸೆ ಕೂಡ ಮಾಡ್ತೇವೆ ಮಂಗಳೂರಲ್ಲಿ ಜಾಸ್ತಿಯಾಗಿ ನೀರು ದೋಸೆ ಇಷ್ಟಪಡ್ತಾರೆ ನಮ್ಮ ಕಡೆಯಲೆಲ್ಲ ಮತ್ತು ಕುಟುಂಬದವರು ಯಾವಾಗಲೂ ಹಬ್ಬ ಹರಿದಿನಗಳಲೆಲ್ಲ ಒಟ್ಟಾಗಿ ಕೆಲವು ತಿಂಡಿಯೆಲ್ಲ ಮಾಡ್ತೇವೆ ಮತ್ತೆ ದೀಪಾವಳಿಯಲೆಲ್ಲ ಕೆಲವು ತಿಂಡಿಯೆಲ್ಲ ಮಾಡ್ತೇವೆ ಮತ್ತು ಚೌತಿಯೆಲ್ಲ ಮಾಡ್ತೇವೆ ಮತ್ತು ನಾವು ಇದು ಕಪ್ಪರೊಟ್ಟಿಯೆಲ್ಲ ಮಾಡುವುದಾದ್ರೆ ರಾತ್ರಿ ನಾವು ಅಕ್ಕಿಯೆಲ್ಲ ನೆನೆಸಿಟ್ಟು ಮತ್ತೆ ಬೆಳಿಗ್ಗೆ ಮಾಡುವುದಾದ್ರೆ ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತೇವೆ ಮತ್ತು ಗೋಧಿ ದೋಸೆ ಮಾಡುವುದಾದ್ರೆ ಕೂಡ ಹಾಗೆಯೇ ಅದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲಯೆಲ್ಲ ಹಾಕಿ ಅದನ್ನು ಮಾಡಿ ಮಾಡ್ತೇವೆ ಮತ್ತು ಇದು ರಾಗಿ ದೋಸೆ ಕೂಡ ಹಾಗೆಯೇ ಮಾಡ್ತೇವೆ ಮತ್ತು ಇದು ಪ್ರಾಯದವರಿಗೆಲ್ಲ ಇದು ರಾಗಿ ದೋಸೆ ಮತ್ತು ಇದು ಗೋಧಿ ದೋಸೆ ಅಂದರೆ ತುಂಬ ಒಳ್ಳೆಯದು ಜೀವಕ್ಕೆ ಮತ್ತು ಮಕ್ಕಳಿಗೆ ಕೂಡ ಒಳ್ಳೆಯದು ರಾಗಿ ಮತ್ತು ಗೋಧಿ ದೋಸೆ ಅಂದರೆ ಕೂಡ ಮತ್ತು ಪುಂಡಿ ಕೂಡ ಮನೆಯಲ್ಲಿಷ್ಟಪಡ್ತಾರೆ ಹಾಗೇ ನೀರು ದೋಸೆ ಮತ್ತು ಪತ್ರೊಡೆಯೆಲ್ಲ ಮಾಡ್ತೇವೆ ಪತ್ರೊಡೆ ಅಂದರೆ ನಾವು ಊರಿನಲ್ಲಿ ಒಂದು ಕೆಸುವಿನಂತ ಎಲೆ ಸಿಗ್ತದೆ ಅದನ್ನು ತಂದು ಕ್ಲೀನ್ ಮಾಡಿ ಅದರಿಂದೆಲ್ಲ ಮಾಡ್ತೇವೆ ಅದಕ್ಕೆಲ್ಲ ಅಕ್ಕಿ ಮತ್ತು ಎಲ್ಲ ಹಾಕಿ ಕಡೆದು ಅದಕ್ಕೆಲ್ಲ ಲೇಪಿಸಿ ಮತ್ತು ಅದನ್ನು ಬೇಯಿಸಲಿಕ್ಕೆ ಇಟ್ಟು ಹಾಗೇ ಮಾಡ್ತೇವೆ ಹಾಗೇ ಪತ್ರೊಡೆ ಮಾಡ್ತಾರೆ ಮತ್ತು ಪತ್ರೊಡೆದು ಗಟ್ಟಿ ಕೂಡ ಮಾಡ್ತಾರೆ ಮಾಡ್ತೇವೆ ನಾವು ಅದರಿಂದ ಮತ್ತು ಮನೆಯಲ್ಲಿ ಹೀಗೆ ಕೆಲವು ತಿಂಡಿಯೆಲ್ಲ ಮಾಡ್ತೇವೆ ನಾವು ಮತ್ತು ಅಪ್ಪಯೆಲ್ಲ ಮಾಡ್ತೇವೆ ಅಪ್ಪ ಮಾಡುವುದಾದ್ರೆ ಅದಕ್ಕೆ ಸ್ವಲ್ಪ ಮೆಂತ್ಯೆ ಮತ್ತು ತೆಂಗಿನಕಾಯಿ ಮತ್ತು ಬೆಲ್ಲಯೆಲ್ಲ ಹಾಕಿ ಹಿಂದಿನ ದಿವಸ ಕಡೆದು ಇಡ್ತೇವೆ ಉದ್ದು ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ತಾರ್ ಅದಕ್ಕೆ ಅದು ಮರುದಿವಸ ಬೆಳಿಗ್ಗೆ ಅದು ಗುಳಿಯದ್ದು ಕಾವಲಿ ಬರ್ತದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದರಿಂದ ಮಾಡ್ತಾರೆ ಮಾಡ್ತೇವೆ ನಾವು ಮನೆಯಲ್ಲಿ ಮತ್ತು